ಹಾಂ ರೀ ಮೇಡಮ್ ಆಕ್ಚುಲಿ ನಾನು ನಿಮ್ಮ ಕಂಪ್ನಿಯಿಂದ ಆಫೀಸ್ ಅಡ್ಮಿನ್ ಡಿಪಾರ್ಟ್ಮೆಂಟ್ಲಿಂದ ಮಾತಾಡುತ್ತೀನ್ರಿ ನಿಮ್ಮ ಕಡೆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ನಾನು ನಂದು ಒಂದು ಇನ್ಫೋರ್ಮೇಷನ್ ಬೇಕಾಗಿತ್ತು ರೀ ನಿಮ್ಮ ಕಡೆಂದು ಆಕ್ಚುಲಿ ಇದು ಕ್ಲಾಸ್ಸಿಫೈಡ್ ಇನ್ಫೋರ್ಮೇಷನು ನಾನು ಏನು ಕೇಳುತ್ತೀನಿ ನೀವು ಬೇರೆ ಕಡೆ ಡಿಸ್ ಡಿಸ್ಕ್ಲೋಸ್ ಮಾಡಕ್ಕೆ ಇಲ್ಲ ಸೊ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರ್ರಿ ಎಂಡ್ ನಾನು ಏನು ಕೇಳುತ್ತೀನಿ ಅದ್ಕೆ ಚೊಲೋ ಐ ಮೀನ್ ಆನೆಸ್ಟಾಗಿ ಆನ್ಸರ್ ಕೊಡ್ರಿ ಓಕೆ ಹಾಂ ನಾನು ಆಕ್ಚುಲಿ ಮೊನ್ನೆ ಒಂದು ಈವೆಂಟ್ ಆಗಿತ್ತಲ್ಲ ನಿಮ್ಮ ಕಡೆ ಸೊ ಈಗ ಏನಾದರೂ ಸ್ ಯಾವಾಗಾದರೂ ಈವೆಂಟ್ ಆಗ್ತವೆ ಅವಾಗ ನಿಮ್ಗೆ ವೈಡ್ ಅನೌನ್ಸ್ಮೆಂಟ್ ಅಥವಾ ಏನಾದರೂ ಈವೆಂಟ್ ಬಗ್ಗೆ ನಿಮ್ಗೆ ಅನೌನ್ಸ್ ಮಾಡೋದಿತ್ತು ತೋ ನಿಮ್ಮದು ಕಂಪ್ನಿ ಹೆಂಗ್ ಅನೌನ್ಸ್ ಮಾಡುತ್ತೆ ನಿಮಗೆ ನಿಮ್ಗೆ ಹೆಂಗ್ ಗೊತ್ತ್ಪಡಿಸ್ತಾರೆ ಅವರು ಕೀ ಈವೆಂಟ್ ಇದೆ ಅಂತ ಯಾವಾಗ ಗೊತ್ತ್ಪಡಸ್ತಾರೆ ಅದ್ರ ಬಗ್ಗೆ ಕೇಳದಿತ್ತು ರೀ ನಿಮ್ಗೆ ಹಾಂ ಅದೇ ಅದೇ ಕಾರಣ ಏಕಂದ್ರೆ ಮೊನ್ನೆ ಈವೆಂಟ್ ಆಗಿತ್ತಲ್ವಾ ಅವಾಗ ಭಾಳ ಜನ ಅಟೆಂಡ್ ಆಗಿಲ್ಲ ತೊ ನಮ್ಗೆ ಡೌಟ್ ಇದೆ ಕಿ ಆಫೀಸ್ದವರು ನಿಮಗೆ ಚೊಲೋ ಇನ್ಫೋರ್ಮ್ ಮಾಡುತ್ತಾರೋ ಅಥವಾ ಇಲ್ಲೋ ಏಕಂದ್ರೆ ಇನ್ಫೋರ್ಮ್ ಮಾಡಿದ್ದರೆ ಭಾಳ ಜನ ಬರ್ತೀರಲ್ವ ಈವೆಂಟನ್ನು ಅಟೆಂಡ್ ಮಾಡ್ತಿದ್ದರು ತೊ ಆ ಹಂಗೆ ಕಾರಣ ನಮ್ಗೆ ಎಲ್ಲ ಗೆಸ್ಟ್ ಅದು ಭಾಳ ಡಿಸಪಾಯಿಂಟ್ ಆಗಿದ್ದರು ಯಾಕಪ್ಪ ಇಷ್ಟೇ ಸ್ಟ್ರೆಂತು ಯಾಕೆ ಯಾರೂ ಆಕ್ಟಿವಾಗಿಲ್ಲ ಏನು ಆಫೀಸ್ನಾಗೆ ಅಂತ ಅದು ನಮ್ಗೆ ಅವ್ಗ ಕೆಟ್ಟ ಹೆಸರು ಬರುತ್ತಲ್ಲ ನಮ್ಗೆ ತೊ ನಮಗೆ ಅದೇ ಕೇಳೋದಿತ್ತು ನಿಮಗೆ ಹೆಂಗೆ ಅನೌನ್ಸ್ ಮಾಡ್ತಾರೆ ವೈಡ್ ಅನೌನ್ಸ್ಮೆಂಟು ಏನಾದರೂ ಇತ್ತು ಅಂದರೆ ನಿಮಗೆ ಹೆಂಗೆ ತಿಳಿಸ್ತಾರೋ ಏನಾದರೂ ಈವೆಂಟ್ ಬಗ್ಗೆ ಇತ್ತು ಅಂದ್ರೆ

ಇನ್ಫೋರ್ಮ್ ಮಾಡಿ ಸರಿ ಓಕೆ ಮೇಡಮ್ ಈಗ ನಾನು ಇದೇನು ಕೊಶ್ಚನ್ಸ್ ಕೇಳಿದ್ದೀನಲ್ಲ ನನ್ಗೆ ನೀವೇನು ನನಗೆ ಹೇಳಿದಿರಿ ಇದೊಂದು ಸ್ವಲ್ಪ ಕಾನ್ಫಿಡೆನ್ಶಿಯಲ್ ಆಗಿ ಇಡಿರಿ ಇದು ಅಡ್ಮಿನ್ ಡೆಪಾರ್ಟ್ಮೆಂಟ್ನಿಂದ ಬಂದಿದೆ ತೊ ಯಾರಿಗೂ ಡಿಸ್ಕ್ಲೋಸ್ ಮಾಡಬೇಡ್ರಿ ನಿಮಗೆ ನನ್ನ ಹತ್ತಿರ ಕಡೆಂದ ಫೋನ್ ಬಂದಿದೆ ಅಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ಓಕೆ ಜಸ್ಟ್ ಕೀಪ್ ಇಟ್ ಕ್ಲಾಸ್ಸಿಫೈಡ್ ಓಕೆ ಯ ಥ್ಯಾಂಕ್ ಯು